ನಾನು ಮೊದಲು ಎರಡು ಡ್ರೆಸ್ಸನ್ನು ಹರ್ಡರ್ ಮಾಡಿದೆ ನನಗೆ ಒಂದು ಡ್ರೆಸ್ ಮಾತ್ರ ನನಗೆ ಡೆಲಿವರಿ ಆಯಿತು ಇನ್ನೊಂದು ಡ್ರೆಸ್ ನನಗೆ ಡೆಲಿವರಿ ಆಗಲಿಲ್ಲ ಏಕೆಂದ್ರೆ ಒಂದು ಡ್ರೆಸ್ಸು ಔಟ್ ಆಫ್ ದ ಸ್ಟಾಕ್ ಇತ್ತು ಒಂದು ಡ್ರೆಸ್ ಏನು ಡೆಲಿವರಿ ಆಯ್ತೋ ಆ ಡ್ರೆಸ್ಸು ತುಂಬ ಚೆನ್ನಾಗಿತ್ತು ಕ್ವಾಲಿಟಿವೈಸ್ ಆಗಲಿ ಅದು ಒಂದು ಬಟ್ಟೆ ಹೇಗಿತ್ತು ಅಂದರೆ ಡೈರೆಕ್ಟಾಗಿ ಹೋಗಿ ಅಂಗಡೀಲಿ ಏನು ತಗೋತೀವೋ ಸೇಮ್ ಅದೇ ಥರ ಬಂತು ನನಗೆ ತುಂಬ ಖುಷಿಯಾದೆ ಬಟ್ ನನಗೆ ಎರಡು ನಾನು ಎರಡು ಡ್ರೆಸ್ಸಿಗೆ ಅಮೌಂಟ್ ಪೇ ಮಾಡಿಬಿಟ್ಟೆ ಡೈರೆಕ್ಟ್ ಗೂಗಲ್ ಪೇಯಿಂದ ಪೇ ಮಾಡಿಬಿಟ್ಟೆ ನನ್ನ ಕ್ಯಾಶ್ ಆನ್ ಡೆಲಿವರಿ ಕೊಡಲಿಲ್ಲ ಡೈರೆಕ್ಟ್ ಗೂಗಲ್ ಪೇಯಿಂದ ನಾನು ಪೇ ಮಾಡಿದೆ ಮತ್ತೆ ನನಗೆ ಒಂದು ಡ್ರೆಸ್ ಮಾತ್ರ ಬಂತು ಇನ್ನೊಂದು ಡ್ರೆಸ್ ಬಂದಿಲ್ಲ ನನಗೆ ಭಯ ಆಯಿತು ಓ ನನಗೆ ರೀಚ್ ಆಗಿದ್ದು ನಾನು ಎರಡು ಡ್ರೆಸ್ ಆರ್ಡರ್ ಮಾಡಿದೆ ನನಗೆ ಬಂದಿದ್ದು ಒಂದೇ ಒಂದು ಡ್ರೆಸ್ಸು ಏನು ಮಾಡೋದೀಗ ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಹರ್ಡರ್ ಮಾಡಿದೆನೋ ಅಲ್ಲೇ ಹೋಗಿಬಿಟ್ಟು ಅಲ್ಲಿ ಅಲ್ಲಿ ನಂಬರ್ ಕೊಟ್ಟಿದ್ದರು ಅಲ್ಲಿ ಹೋಗಿಬಿಟ್ಟು ನಾನು ಅವರಿಗೆ ನಂಬರ್ ತಗೊಂಡ್ಬಿಟ್ಟು ಕಾಲ್ ಮಾಡಿದೆ ಸರ್ ನನಗೆ ಒಂದೇ ಡ್ರೆಸ್ ಡೆಲಿವರಿ ಆಗಿದೆ ಇನ್ನೊಂದು ಡ್ರೆಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳಿದರು ಸಾರಿ ಮ್ಯಾಮ್ ಇದು ಔಟ್ ಆಫ್ ಸ್ಟಾಕ್ ಆಗಿದೆ ಸೊ ನಾವು ಆದಷ್ಟು ನಿನಗೆ ಡ್ರೆಸ್ ತಲುಪೋಕೆ ಟ್ರೈ ಮಾಡ್ತೀವಿ ಇಲ್ಲಾಂದ್ರೆ ನಿಮ್ಮ ಅಮೌಂಟನ್ನು ವಿಥಿನ್ ತ್ರಿ ಡೇಸಲ್ಲಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದರು ಅದೇ ರೀತಿಯಾಗಿ ನನಗೆ ವಿಥಿನ್ ತ್ರಿ ಡೇಸಲ್ಲಿ ನನಗೆ ಅಮೌಂಟ್ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು ಸೊ ನಾ ಇದೆಲ್ಲ ನೋಡಿದರೆ ಆನ್ಲೈನ್ ಶಾಪಿಂಗ್ ಇಸ್ ಗುಡ್ ಅನ್ಸುತ್ತೆ ಏಕೆಂದ್ರೆ ನಾವು ಹನ್ಲೈನ್ ಶಾಪ್ ಮಾಡೋದ್ರಿಂದ ನಾವು ಟೈಮನ್ನು ಉಳಿತಾಯ ಮಾಡ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಒಂದು ಕೆಲಸ ಕೆಲಸ ಅಂತ ಒಂದು ಒಂದು ಬ್ಯುಸಿಯಲ್ಲಿದ್ದಾರೆ ಸೊ ಅವರು ಡೈರೆಕ್ಟಾಗಿ ಹೋಗಿ ತಗೊಳ್ಳೊ ತಗೋಳ್ಳೋಕಾಗ್ದೇ ಇರೋ ಒಂದು ಸಂದರ್ಭ ಕೂಡ ತುಂಬ ಜನಕ್ಕಿದೆ ಸೊ ಇದರಿಂದ ನಾವು ಟೈಮನ್ನು ಸೇವ್ ಮಾಡ್ಬೋದು ಅಂಡ್ ದೆನ್ ವೆರೈಟಿ ವೆರೈಟಿ ಆಫ್ ಬಟ್ಟೆಗಳು ಸಹ ಇದೆ ಅಂದರೆ ಡಿಸೈನ್ಸ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ತುಂಬ ವಿಧ ವಿಧವಾದ ಬಟ್ಟೆಗಳು ನಮಗೆ ಸಿಗ್ತಾಯಿದೆ ಸೊ ಆನ್ಲೈನ್ ಶಾಪಿಂಗ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು